ಈಜುವಿಕೆಯಿಂದ ಆಗುವಂತಹ ಲಾಭಗಳೆಂದರೆ ಸಿಮ್ಮಿಂಗ್ ಫೂಲ್ನಲ್ಲಿ ಈಜುವಿಕೆಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಉಸಿರಾಟ ಚೆನ್ನಾಗಿರುತ್ತದೆ ಸಿಮ್ಮಿಂಗ್ ಫೂಲ್ನಲ್ಲಿ ಈಜುವಿಕೆಯಿಂದ ಅಂಗಾಂಗಗಳು ಸರಿಯಾಗಿ ಚಲನೆ ಮಾಡುತ್ತವೆ ಆರೋಗ್ಯ ಮತ್ತು ಉಸಿರಾಟ ಚಲನಶೀಲವಾಗಿರ್ತವೆ ಸಿಮ್ಮಿಂಗ್ ಫೂಲ್ನಲ್ಲಿ ಈಜುವಿಕೆಯಿಂದ ಉಸಿರಾಟಕ್ಕೆ ಆರೋಗ್ಯಕ್ಕೆ ನಡೆಯುತ್ತದೆ ಕ್ರಿಯೆ ಹಾಗೇ ಈಜುವಿಕೆಯಿಂದ ಫಿಟ್ನಸ್ ಬರುತ್ತದೆ ಹಾಗೇ ಮತ್ತು ಉಸಿರಾಟದಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ